ನಾನು ಡ್ರಾ ಮಾಡಬೇಕು ಎಂದಾಗ ಪರಿಸರ ಸುತ್ತ ಕಾಡು ಮಧ್ಯಭಾಗದಲ್ಲಿ ಮನೆ ಪಕ್ಕ ಒಂದು ಮರ ಬೀಸುವ ಗಾಳಿ ರೆಕ್ಕೆ ಪುಕ್ಕ ಬಿಚ್ಚಿಕೊಂಡು ಹಾರುವ ಹಕ್ಕಿಗಳು ಒಂದು ದೋಣಿ ಒಬ್ಬ ಸುಂದರವಾದ ಮನುಷ್ಯ ದೋಣಿಯಲ್ಲಿ ಬರುತ್ತಿದ್ದಾನೆ ಅವನು ಸೂರ್ಯ ಮುಳುಗುವ ಮುಂಚೆ ಮನೆ ಸೇರಬೇಕೆಂದು ಆ ಸುಂದರವಾದ ವಾತಾವರಣ ಕಂಡು ಮನುಷ್ಯ ಆಕರ್ಷಣೆ ಯಾಗಿದ್ದಾನೆ ಮನುಷ್ಯನು ಬೆಚ್ಚಿಬೀಳು ಬೆಚ್ಚಿಬೀಳುತ್ತಾನೆ ಮತ್ತು ಬೆರಗಾಗುತ್ತಾನೆ ಈ ಸುಂದರವಾದ ಕ್ಷಣವನ್ನು ನಾನು ನೋಡಿದಾಗ ಈ ಸುಂದರವಾದ ಚಿತ್ರವನ್ನು ನಾನು ಬಿಡಿಸಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಂಡೆ ಆಗ ನನಗೆ ಖುಷಿಯಾಗುವ ವಸ್ತುಗಳು ಯಾವುವು ಎಂದರೆ ಪೆನ್ಸಿಲ್ ರಬ್ಬರ್ ಬಣ್ಣಗಳು ಮತ್ತು ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನಾನು ತೆಗೆದುಕೊಂಡು ಚಿತ್ರವನ್ನು ಬಿಡಿಸುತ್ತೇನೆ